ನಾನು ದೀಪ ಅಂತ ಸಾರಿ ಕುಚ್ಚನ್ನ ಮಾಡ್ತಾಯಿದ್ದೀನಿ ಆಮೇಲೆ ವಂಡರ್ ಸ್ಟಿಚ್ ಮಷಿನ್ ತೊಗೊಂಡಿದ್ದೀನಿ ಅದು ಬಂದು ಲೆವೆನ್ ತೌಝಂಡು ಅದು ಮತ್ತು ಪಿಕೋ ವಿತ್ ಸ್ಟಿಚಿಂಗ್ ಎರಡೂ ಮಾಡುತ್ತೆ ಎಲ್ಲ ಮನೆ ಹೆನ್ಮಕ್ಳಿಗೂ ತುಂಬ ಹೆಲ್ಪ್ಫುಲ್ಲಾಗಿರುತ್ತೆ ಆಮೇಲೆ ಸಣ್ಣ ಸಣ್ಣ ಬಟ್ಟೆ ಆಮೇಲೆ ದಿಂಬಿನ ಕವರು ಪಿಲ್ಲೋ ಕವರು ದಿವಾನ ಸೆಟ್ಟು ಏನಾದ್ರೂ ಹೊಲಿಗೆ ಬಿಚ್ಚಿದರೆ ಅದನ್ನೆಲ್ಲ ಸ್ಟಿಚ್ ಮಾಡ್ಕೋಬೋದು ಆಮೇಲೆ ಪಿಕೋನು ತುಂಬ ಚೆನ್ನಾಗಿ ಬರುತ್ತೆ ಪಿಕೋ ಫಾಲ್ ಎಲ್ಲ ನಾವು ಓನಾಗಿ ನಾವೇ ಹಾಕ್ಕೋತೀವಿ ಆಮೇಲೆ ಸಾರಿ ಕುಚ್ಚು ಕಟ್ತಾ ಇದ್ದೆ ನಾನು ಆಮೇಲೆ ಗೊಂಡೆ ಹಾಕೋಕ್ಕೆ ಬೇರೆಯೋರ ಕಡೆ ಕೊಡಬೇಕಿತ್ತು ಅವ್ರು ತುಂಬ ಲೇಟ್ ಮಾಡಕತ್ರು ಹೀಗಾಗಿ ನಾನು ಮಷಿನ್ನ ತೊಗೊಬೇಕಾಯ್ತು ಪರ್ಚೇಸ್ ಮಾಡಿದೆ ಆಮೇಲೆ ಇದು ಗೊಂಡೆ ಒಂದು ತ್ರೀ ಡೇಸ್ನಲ್ಲಿ ಮುಗಿಸ್ಬೌದು ಒಂದು ಸಾರಿ ಆಮೇಲೆ ರೇಷ್ಮೆದಾರ ತರಬೇಕು ಅದು ಅದು ಬಂದು ಒಂದು ಫಿಫ್ಟೀನ್ ರುಪೀಸ್ ಬೀಳುತ್ತೆ ಒಂದು ಸಾರಿಗಂದರೆ ಒಂದು ಫೋರ್ ಅಥವಾ ತ್ರೀ ಎಲ್ಲ ಡಿಝೈನ್ ಮೇಲೆ ಹೋಗುತ್ತೆ ಆಮೇಲೆ ಅದನ್ನ ಒಂದು ಸ್ಕೇಲ್ ಕಾಡ್ಲಿಂದ ಅದು ರಟ್ಟು ಕಟ್ ಮಾಡಿಕೊಂಡು ಅದು ಸೈಝ್ ತೊಗೊಂಡು ನಾವು ಅದನ್ನು ಕುಚ್ಚು ಟೆಕ್ ಮಾಡ್ಕೋ ಕುಚ್ಚನ್ನ ಮಾಡ್ಕೋಬೇಕು ಆಮೇಲೆ ಬಿಡ್ಸ್ನ ಹಾಕಿ ಬೀಡ್ಸ್ ಅಥವಾ ಸ್ಟೋನ್ ಫ್ಲವರ್ ಆಮೇಲೆ ಅದು ಕ್ರಿಸ್ಟಲ್ ಬೀಡ್ಸ್ ಇವೆಲ್ಲ ಹಾಕ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಸಾರಿ ಒಂದು ಸಾರಿ ಸ್ಮಾಲ್ ಬೇಬಿ ಕುಚ್ಚು ಹಾಕಿದ್ರೆ ಟೂ ಹಂಡ್ರೆಡ್ಡು ಪ್ರೈಝ್ ತೊಗೊಳ್ತೀನಿ ಡಿಝೈನ್ ಸ್ವಲ್ಪ ಹೆವಿ ಇದ್ದರೆ ಫೈಯ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಹೀಗೆ ತೊಗೋಬೋದು ಡಿಝೈನ್ ಸ್ವಲ್ಪ ಹೆವಿ ಇದ್ದರೆ ಒಂದು ಸಾರಿ ಒಂದು ಸಿಕ್ಸ್ ಡೇಸಾದರೂ ಬೇಕು ಮಿನಿಮಮ್ಮು ಏಕಂದ್ರೆ ಎಲ್ಲ ಮನೆ ಕೆಲಸ ಎಲ್ಲ ಮುಗುಸಿ ಆಮೇಲೆ ಅದನ್ನ ಹಾಕಬೇಕಂದ್ರೆ ಸ್ವಲ್ಪ ಟೈಮ್ ಹಿಡ್ಯತ್ತೆ ಆಮೇಲೆ ಸಣ್ಣ ಪುಟ್ಟ ಬ್ಲೌಸ್ ವರ್ಕು ಕೂಡ ಹಾಕ್ತೀನಿ ರಿಂಗು ಅದಕ್ಕೆ ಏನೇನು ಬೇಕು ಎಲ್ಲ ಮೆಟ್ರೆಯಲ್ಸ್ ತೊಗೊಂಡ್ಬಂದಿದೀನಿ ರಿಂಗ ಆಮೇಲೆ ಕುಂದನ್ ಸ್ಟಿಟ್ಸ್ ಸ್ಮಾಲ್ ಶುಗರ್ ಬೀಡ್ಸ್ ಫೋರ್ ಎಮ್ ಎಮ್ ಬಿಡ್ಸ್ ಟೂ ಎಮ್ ಎಮ್ ಬಿಡ್ಸ್ ಆಮೇಲೆ ವೈಟ್ ಪರ್ಲ್ ಬೀಡ್ಸ ಇವೆಲ್ಲ ತೊಗೊಂಡ್ಬಂದಿದೀನಿ ನನ್ನ ಸಿಸ್ಟರ್ಸದ್ದು ಮತ್ತು ನನ್ನದು ನಮ್ಮ ರಿಲೇಟಿವ್ಸ್ದೆಲ್ಲ ನಾನೇ ಹಾಕ್ತಾಯಿದ್ದೀನಿ ಆಮೇಲೆ ಹೀಗೆ ಮಾಡೋದ್ರಿಂದ ಸ್ವಲ್ಪ ಟೈಮೂ ಪಾಸಾಗುತ್ತೆ ಇನ್ನು ನಮಗೂ ಕೂಡ ಸ್ವಲ್ಪ ಚೇಂಜ್ ಅನಿಸ್ತ್ ಚೇಂಜ್ ಅನ್ನಿಸುತ್ತೆ ಆಮೇಲೆ ಈಗಂತು ಯೂಟ್ಯೂಬ್ನಲ್ಲಿ ತುಂಬ ವೆರೈಟೀಸ್ ಆಫ್ ಬ್ಲೌಝಸ್ ಬರ್ತಾ ಇದ್ದಾವೆ ಅದು ನೋಡಿ ನಾವೇ ಕಲ್ತ್ಕೋಬೋದು ಅಲ್ಲೇ ಕ್ಲಾಸಿಗೆ ಹೋಗಬೇಕು ಇಲ್ಲೇ ಹೋಗಬೇಕು ಅನ್ನೋದು ತಲೆ ಬಿಸಿ ಇರೋಂಗಿಲ್ಲ ನಾವೇ ಓನಾಗಿ ಮಾಡ್ಕೋಬೋದು ಆಮೇಲೆ ಚೂಡಿ ಸ್ಟಿಚ್ಚುನ್ನೂ ಕೂಡ ನೋಡಿ ಕಟ್ ಮಾಡ್ಕೊಂಡು ಸ್ಟಿಚಿಂಗ್ ಹಾಕ್ಕೋಬೌದು ಆದರೆ ನಾನು ಟ್ರೈ ಮಾಡಿಲ್ಲ ಇನ್ನು ಸಾರಿ ಕುಚ್ಚು ಪಿಕೋ ಫಾಲು ಇದೇ ಎಲ್ಲ ನಂಗೆ ಕರಕ್ಟಾಗಿ ಬಿಡುತ್ತೆ ಹೀಗಾಗಿ ಮಾಡಕ್ಕೆ ಹೋಗಿಲ್ಲ ಆಮೇಲೆ ನಾವು ಏನೋ ಬಿಸ್ನೆಸ್ ಮಾಡಲಿ ಸಣ್ಣ ಇನ್ವೆಸ್ಟೆಮೆಟ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಟಾಪು ಪ್ಯಾಂಟು ಇವೆಲ್ಲಾ ನಾವೇ ಎಲ್ಲ ರೆಡಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇಷ್ಟು ಇದನ್ನೇ ಹೊರಗೆ ತ್ರೀ ಹಂಡ್ರೆಡ್ ಅದು ಹಿಂಗೆ ತೊಗೊಳ್ತಾರೆ ಒಂದು ಬ್ಲೌಸಿಗೆ ಡಿಝೈನ್ ಹಾಕಿಸಿದ್ರೆ ಫಿಫ್ಟೀನ್ ಹಂಡ್ರೆಡ್ಡು ಟೂ ತೌಝಂಡ್ ತ್ರೀ ತೌಝಂಡ್ ಹೀಗಿದೆ ಅದೇ ನಾವೇ ಮನೆಯಲ್ಲಿ ಸಿಂಪಲ್ಲಾಗಿ ಹಾಕಿಕೊಂಡ್ರೆ ಒಂದು ಟೂ ತ್ರೀ ಹಂಡ್ರೆಡ್ ಮಟ್ಟ ಅದೂ ಬ್ಲೌಝೇ ಮುಗ್ದು ಹೋಗುತ್ತೆ ಬ್ಲೌಝಿಗೆ ಸ್ಟಿಚಿಂಗಿಗೆ ಕೊಟ್ಟರೆ ಒಂದು ತ್ರೀ ಹಂಡ್ರೆಡ್ ಹಿಂಗೆ ತೊಗೊಳ್ತಾರೆ ಸಿಕ್ಸ್ ಹಂಡ್ರೆಡ್ನಲ್ಲಿ ನಮ್ಮ ಬ್ಲೌಸ್ ಮುಗ್ದು ಹೋಗುತ್ತೆ ಈಗ ನಾವು ಬೇರೆಯೋರ್ ಕೂಡ ಕೊಟ್ಟರೆ ತುಂಬ ಹಣ ಮನಿ ಕೊಡಬೇಕು ಇದೇ ಬ್ಲೌಸ್ನ ಡಿಝೈನ್ನ್ನ ನಮಗೆ ಬೇಡಪ್ಪ ಅಂದರೆ ನಾವು ಹೊರಗೆ ಎಂಬ್ರಾಡಿಂಗ್ ಹಾಕುಸ್ಕೊಂಬರ್ಬೋದು ಎಂಬ್ರಾಡಿಂಗ್ ಹಾಕ್ಸಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾವು ಮತ್ತೆ ಕ್ರಿಸ್ಟಲ್ಲು ಬೀಡ್ಸು ಎಲ್ಲವನ್ನು ಹಚ್ಚಬೇಕು ಹಚ್ಚಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಾವೇ ಅದನ್ನು ಒಂದೊಂದೆ ರೆಡಿ ಮಾಡಿ ಅಂಗ್ಡಿಗು ಕೊಡ್ಬೋದು ಈಗ ಅಂಗಡಿ ಒಳಗೆಲ್ಲ ರಡಿ ಬ್ಲೌಸ್ ಇರ್ತಾವಲ್ವ ಆ ಟೈಪು ಅದನ್ನು ಸೇಲೂ ಮಾಡ್ಬೋದು ಒಂದು ಬ್ಲೌಸ್ ಏನಿಲ್ಲ ಅಂದ್ರೂ ಒಂದು ಫೋರ್ ಟು ಫೈಯ್ ಡೇಸ್ ಹಿಡಿಯುತ್ತೆ ಅದಕ್ಕೆ ಟೈಮ್ ಬೇಕು ಒಂದು ಮಿನ್ಮಮ್ ಬೆಳಿಗ್ಗೆ ಟ್ವೆಲ್ ಟು ಒನ್ ತಟ್ಟಿ ಮಟ್ಟ ನಾನು ಹಿಂಗೆ ಹಾಕ್ತೀನಿ ವರ್ಕ್ ಆಮೇಲೆ ನಮ್ಮ ಮಕ್ಳದು ಬರ್ತಾರೆ ಅವಾಗ ಆಗೋದಿಲ್ಲ ಮತ್ತು ಈವ್ನಿಂಗು ಸಿಕ್ಸ್ ಟು ಏಯ್ಟ್ ಒ ಕ್ಲಾಕ್ ಮಟ್ಟ ಹಿಂಗೆ ಹಾಕಿ ಮುಗಿಸ್ತೀನಿ ಸಾರಿ ಕುಚ್ಚು ಕೂಡ ಅಷ್ಟೇ ಬೆಳಿಗ್ಗೆ ಮತ್ತು ಈವ್ನಿಂಗ್ ಎರಡೂ ಹಾಕಿರ್ತೀನಿ ಮತ್ತು ಪಿಕೋ ಫಾಲು ಕೂಡ ಮಾಡಿರ್ತೀನಿ ಆಮೇಲೆ ಇದು ಸ್ಟಿಚಿಂಗು ನಾವೇ ಕಲ್ತ್ಕೊಂಡ್ರ ಎಲ್ಲಾ ಮಾಡ್ಕೋಬೋದು ಆಮೇಲೆ ತುಂಬ ಈಝಿನೂ ಇರುತ್ತೆ ಕಲಿತಾ ಹೋದಂಗೆ ನಾವು ಫುಲ್ ತುಂಬ ಫರ್ಫೆಕ್ಟನೂ ಆಗ್ತಾಯಿದ್ದೀವಿ ಆಮೇಲೆ ಬಟ್ಟೆ ಸಾರಿಗೆ ಅಥವಾ ಒಂದು ಪಿಂಕ್ ಬ್ಲೌಸ್ ತೊಗೊಂಡ್ರೆ ಅದು ಒಂದು ಎರಡು ಮೂರು ಸೀರಿಗೆ ಮ್ಯಾಚ್ ಆಗುತ್ತೆ ಹಂಗೆ ನಾವು ತೊಗೋಬೋದು ಪಿಂಕ್ ಪರ್ಪಲ್ ಹೀಗೆಲ್ಲ ತೊಗೊಂಡು ಸ್ವಲ್ಪ ಗ್ರ್ಯಾಂಡಾಗಿ ವರ್ಕ್ ಹಾಕಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬ್ಯೂಟಿಫುಲ್ಲಾಗೂ ಇರುತ್ತೆ ಮತ್ತು ಈಗ ಸಾಟಿನ್ ಸ್ಯಾರಿ ಅಂತ ಬಂದಿವೆ ಅವು ತುಂಬ ಚ ಮಸ್ತು ಕಾಣಿಸ್ತತಿ ಆಮೇಲೆ ಆ ಸಾರಿಗೆ ನೀವು ಎನಿ ಡಿಝೈನರ್ ಬ್ಲೌಸ್ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಈಗ ಫ್ಯಾಷನ್ ಡಿಝೈನ್ ಅಂತು ನಾವು ಮಾಡಿಲ್ಲ ನಾವು ಕಾಲೇಜ್ನಲ್ಲಿ ಕಲಿತಿದ್ದು ಇದನ್ನು ಕುಚ್ಚು ಹಾಕೋದು ಅವಾಗ ನಮಗೆ ಐ ಸ್ಕೂಲ್ ಒಳಗಿದ್ದಾಗ ಒಂದು ಕ್ರಾಫ್ಟ್ ಕ್ಲಾಸ್ ಅಂತ ಇರ್ತಿತ್ತು ಅವಾಗ ನಮಗೆ ಮೇಡಮ್ ಹೇಳಿಕೊಟ್ಟಿದ್ರು ಅದನ್ನೇ ನೋಡಿ ನೋಡಿ ನಾನು ಕಲಿತಿದ್ದು ಆಮೇಲೆ ಅವಾಗೆಲ್ಲ ಕ್ರಾಫ್ಟು ತುಂಬ ಈಗ ಗೊಂಬೆ ಕಲಿಸೋದು ಆಮೇಲೆ ಅದು ಜೂಮರ್ ಆಮೇಲೆ ಗೋಡೆಗೆ ಬಟರ್ಫ್ಲೈ ಮಾಡೋದು ಪೈಪಿನ ಗೊಂಬೆ ಎಲ್ಲ ಕಲಿಸ್ತಾ ಇದ್ದರು ಹೀಗಾಗಿ ಅದನ್ನೂ ನಾನು ಅಲ್ಲೇ ಸ್ಕೂಲ್ನಲ್ಲೇ ಕಲಿತಿದ್ದು ಹಿಂಗಾಗಿ ಫ್ಯಾಷನ್ ಡಿಝೈನ್ ಕ್ಲಾಸಿಗೇನು ಹೋಗಿಲ್ಲ ಆಮೇಲೆ ಬ್ಲೌಸ್ ಕಲಿಯಬೇಕಂತ ತುಂಬ ಇಂಟ್ರೆಸ್ಟ್ ಇತ್ತು ಆದರೆ ಕಟಿಂಗ್ ಕಟಿಂಗ್ ಮಾಡಿ ಪೇಪರ್ ಕಟಿಂಗ್ ಮಾಡಿ ಕಲಿತಾಯಿದ್ದೀನಿ ಇನ್ನೂ ಕಲಿಯಬೇಕು ಅದನ್ನೂ ಕೂಡ ಆಮೇಲೆ ಇದು ಸಾರಿ ಕುಚ್ಚು ನೀವು ಕ್ರೋಷದಿಂದನು ಹಾಕ್ಬೋದು ಕ್ರೋಷದ್ದು ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಒಂದು ಸಿಕ್ಸು ಎಳೆ ಮಾಡಿಕೊಂಡು ಉದ್ದಕ್ಕೆ ಒಂದು ಟೇಪಿಗೆ ಸುತ್ಕೋಬೇಕು ಸುತ್ತಿಕೊಂಡು ನೀವು ಸಣ್ಣಗೆ ಶಾಲದ್ದು ಹೆಣೀತೀವಲ್ಲ ಆ ಟೈಪು ಸ್ಲೋ ಆಗೇ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಕ್ರೋಷದ್ದು ಆಮೇಲೆ ಅದೂ ಕೂಡ ಫೈ ಅಂಡ್ರೆಡ್ಡು ಸಿಕ್ಸ್ ಹಂಡ್ರೆಡ್ಡು ಹಿಂಗೆ ಕೊಡ್ತಾರೆ ಸಾರಿಗೆ ನಾನು ಈಗ ಪಿಕೋ ಮತ್ತು ಫಾಲು ಕುಚ್ಚು ಎಲ್ಲಾ ಸೇರಿ ಫೈ ಹಂಡ್ರೆಡ್ಡ ಪ್ರೈಸ್ ತೊಗೊಳ್ತೀನಿ ಆಮೇಲೆ ಬೇರೆ ಕಡೆ ಎಲ್ಲ ಜಾಸ್ತಿ ಇದೆ ನಾನು ಮಾತ್ರ ಅಷ್ಟೇ ತೊಗೋದು ಆಮೇಲೆ ನಮ್ಮ ರಿಲೇಟಿವ್ಸ್ದೆಲ್ಲ ಸಾರಿ ಹಾಕ್ಕೊಟ್ಟಿದೀನಿ ಮತ್ತು ಸಾರಿ ಪಿನ್ ಹಾಕ್ಕೊಡ್ತೀನಿ ಅವರು ಎಲ್ಲರೂ ಮದ್ವೆಗ್ ಹೋಗಬೇಕಂದ್ರೆ ಎಲ್ಲ ಸಾರಿ ಅವನ್ನ ಪಿನ್ ಹಾಕಿ ಐಯನ್ ಮಾಡಿ ನೀಟಾಗಿ ಮಡಿಚಿಟ್ರೆ ನಮ್ಗೆ ಅಲ್ಲೇ ಉಟ್ಕೊಳ್ಳೋಕೂ ಈಝಿಯಾಗುತ್ತೆ ಆಮೇಲೆ ತುಂಬ ನೀಟಾಗಿ ಅನ್ನಿಸುತ್ತೆ ನೀಟಾಗಿರುತ್ತೆ ಮತ್ತು ಇದು ಬಟ್ಟೆ ಈಗ ಡಿಝೈನಿನ ಬಗ್ಗೆ ಅಂದರೆ ನಾವು ಬ್ಲೌಸೆಲ್ಲ ಹೊರ್ಗಡೆ ಕೊಡ್ತೀವಿ ಈಗ ಸದ್ಯ ಮಾತ್ರ ಆಮೇಲೆ ನಮ್ಮ ಅತ್ತೆಯವ್ರು ನಮ್ಮ ಅವ್ವ ನಮ್ಮ ರಿಲೇಟಿವ್ಸು ಎಲ್ಲ ಪಿಕೋ ಫಾಲೆಲ್ಲ ನಾನೇ ಮಾಡ್ತಾ ಇದ್ದೀನಿ ಆಮೇಲೆ ಈಗ ಮಕ್ಳದ್ದು ಅವು ಇವು ಚೂಡಿ ಕಾಲೇಜ್ ಯುನಿಫಾಮ್ ಇರ್ತಾವಲ್ವ ಅವೆಲ್ಲ ಸಣ್ಣ ಸಣ್ಣ ಸ್ಟಿಚಿಂಗು ಅಲ್ಟ್ರೇಶನ್ ಮಾಡೋವು ಇರ್ತವೆ ಅವನ್ನೆಲ್ಲ ನಾವೇ ಮಾಡ್ಕೋಬೋದು ವಂಡ್ರ್ ಸ್ಟಿಚ್ ಅಂತು ತುಂಬ ಚೆನ್ನಾಗಿದೆ ಉಷಾದ್ದು ಉಷಾ ಕಂಪ್ನಿಯ ಅವ್ರದ್ದೆ ಯಾರು ಬೇಕಾದ್ರು ಪರ್ಚೇಸ್ ಮಾಡ್ಬೋದು ತುಂಬಾ ಈಝಿದೆ ಆಮೇಲೆ ಪಿಕೋ ಅಂತು ತುಂಬ ನೀಟಾಗಿ ಬರುತ್ತೆ ಫಾಲು ಕೂಡ ತುಂಬ ನೀಟಾಗುತ್ತೆ ಆಮೇಲೆ ನಾವು ಅದನ್ನ ಮತ್ತೆ ಚಾರ್ಜಿಂಗೀದು ಪಿನ್ ಕಲೆಕ್ಟ್ ಮಾಡಿ ನಾವು ಮತ್ತೆ ಅದನ್ನು ಓಪನ್ ಮಾಡಿ ವಾಡ್ರೋಬಲ್ಲಿ ಇಡ್ಬೋದು ಅದಕ್ಕೆ ಸಪ್ರೇಟ್ ಜಾಗನೇ ಬೇಕು ಅಂತ ಹಾಗಿಲ್ಲ ತುಂಬ ಚೆನ್ನಾಗಿದೆ ಆಮೇಲೆ ತ್ರೀ ಲೇಯರ್ಸ್ ಸ್ಟಿಚ್ ಹಾಕುತ್ತೆ ಆಮೇಲೆ ಕ್ರಾಸು ಜಿಗ್ಜ್ಯಾಗು ವರ್ಕ್ ಹಾಕುತ್ತೆ ಆಮೇಲೆ ಬಟನ್ಸ್ನ ಮಾಡ್ಬೋದು ಬಟನ್ಸ್ ಮತ್ತು ಜರ್ದೋಷಿ ಆಮೇಲೆ ಫ್ಲವರ್ ಡಿಝೈನ್ ಅದೆಲ್ಲ ಮಾಡ್ಬೋದು ಅದ್ರ ಒಳಗೆ ತುಂಬ ನೀಟಾಗಿ ಮಸ್ತು ಸಕತ್ತಾಗಿರುತ್ತೆ ಆಮೇಲೆ ಇದು ಸುಜಾನ್ಲೆ ಕ್ರೋಷ ಹಾಕೋದರಿಂದ ತುಂಬ ನೀಟಾಗಿ ಆಮೇಲೆ ಬ್ಯೂಟಿಫುಲ್ಲಾಗಿ ಬರುತ್ತೆ ಆಮೇಲೆ ಟೈಮು ಹಿಡ್ಯೋಲ್ಲ ಅದ್ರದ್ದು ಸ್ಟ್ಯಾಂಡು ತೊಗೋಬೇಕು ಅದ್ರಲ್ಲಿಂದಂತು ತುಂಬ ಚೆನ್ನಾಗಾಗುತ್ತೆ ಒಂದು ಬ್ಲೌಸ್ ಅಂತು ಅರಾಮ ಫೋರ್ ಡೇಸ್ನ್ಯಾಗೆ ಹಾಕ್ಬೋದು ಆಮೇಲೆ ತುಂಬ ನೀಟಾಗೂ ಬರುತ್ತೆ ನಾವು ಮತ್ತು ನಾವು ಹೊರಗೆ ಏನೇನೋ ಹಾಕ್ಕೊಟ್ರೂ ಹೊರಗಡೆ ಫಿಫ್ಟೀನ್ ಮಿನಿಟ್ ತೊಗೊಳ್ತಾರೆ ನಾನು ಒನ್ ತೌಝಂಡ್ ಅದು ಹಿಂಗೆ ತೊಗೊಂಡು ಫ್ರೆಂಡ್ಸಿಗೆಲ್ಲ ಹಾಕಿಕೊಡ್ಬೋದು ಆಮೇಲೆ ತುಂಬ ನೀಟಾಗಿ ಬ್ಯೂಟಿಫುಲ್ಲಾಗುತ್ತೆ ಆಮೇಲೆ ಸಿಲ್ಕ್ ತ್ರೆಡ್ನ ಯೂಸ್ ಮಾಡಿ ತ್ರೀ ಲೇಯರಿಂಗ್ ಮಾಡಿಕೊಂಡು ಅದು ಫ್ಲವರು ಸ್ಟಿಚ್ ಹಾಕ್ಬೋದು ನಾಟ್ಸ್ ಹಾಕ್ಬೋದು ಆಮೇಲೆ ಸಣ್ಣ ಸಣ್ಣ ಸ್ಮಾಲ್ ಸ್ಮಾಲ್ ಗಂಟೂ ಹಾಕ್ಬೋದು ಅದರಲ್ಲಿ ಅಂತು ತುಂಬ ಚೆನ್ನಾಗಿ ಬರುತ್ತೆ ನಾಟ್ಸ್ನ್ನ ಒಂದು ಆರು ಎಳೆಂದ ಎಂಟು ಎಳೆ ತೊಗೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಅದು ಸಾರಿ ಕಾಂಬಿನೇಶನ್ ಮಾಡಿ ತೊಗೋಬೇಕು ತುಂಬ ನೀಟ್ ಆ್ಯಂಡ್ ಬ್ಯೂಟಿಫುಲ್ ಆಗುತ್ತೆ ಆಮೇಲೆ ಇದು ಸಾರಿ ಕುಚ್ಚು ಅಂಕ್ರಿ ನಾವು ಐದು ಎಳೆ ತೊಗೊಂಡು ಹಾಕಿದ್ರಂಕ್ರೂ ಸ್ಟೆಪ್ ಸ್ಟೆಪ್ ಸ್ಟೆಪ್ ಸ್ಟೆಪ್ ನಾಲ್ಕು ಎಳೆ ಸ್ಟೆಪ್ಸ್ ಬರುತ್ತೆ ಸಣ್ಣಗಾದ್ರೂ ತುಂಬ ಚೆನ್ನಾಗಿ ಬರುತ್ತೆ ಮೂರು ಸ್ಟೆಪ್ಪು ಅದಾದ್ರೂ ತುಂಬ ಒಂದು ಫಿಫ್ಟೀನ್ ಡೇಸು ಕೈ ಹಿಡಿಯುತ್ತೆ ಆಮೇಲೆ ತುಂಬ ನೀಟಾಗಿ ಮಸ್ತು ಬರುತ್ತೆ ಅದನ್ನು ಒಂದು ಸ್ಟೆಪ್ಪಾ ಬಿಡ್ಸ್ ಹಾಕಬೇಕು ಒಂದು ಸ್ಟೆಪ್ಪು ಮತ್ತೆ ಎಳೆ ತೊಗೋಬೇಕು ಡಬಲ್ ಶೇಡ್ ಮಾಡ್ಕೋಬೇಕು ಡಬಲ್ ಕಲರ್ ಒಂದು ಪಿಂಕ್ ಅಥವಾ ಗ್ರೀನ್ ಹಿಂಗೆ ಮಾಡ್ಕೋಬೇಕು ತುಂಬ ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ಅದು ನೋಡೋಕ್ಕೂ ಕೂಡ ತುಂಬ ಬ್ಯೂಟಿಫುಲ್ ಕಾಣಿಸ್ತದೆ ಆಮೇಲೆ ಆಹಾ ಅದನ್ನು ಹಾಕ್ಬೇಕಂದ್ರೆ ಮಿನಿಮಮ್ ನಮಗೆ ತ್ರೀ ಪಿಂಕು ತ್ರೆಡ್ಡು ತ್ರೀ ಗ್ರೀನ್ ತ್ರೆಡ್ಡು ಸಿಲ್ಕ್ ತ್ರೆಡ್ಡು ಬೇಕಾಗ್ತವೆ ಆಮೇಲೆ ಬಿಡ್ಸ್ ಕೂಡ ಒಂದು ಫಿಫ್ಟಿ ರುಪೀಸುದ್ದು ಬೇಕು ಆಮೇಲೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಾಟು ಗಂಟು ಕೂಡ ಸ್ಲೋವಾಗಿ ನೀಟಾಗಿ ಹಾಕಬೇಕು ಮಸ್ತು ಬೆ ಎಲ್ಲ ಅದೆಲ್ಲ ಫುಲ್ ಹ್ಯಾಂಡ್ ವರ್ಕೆ ಆಮೇಲೆ ಚೆನ್ನಾಗಿರುತ್ತೆ ಸಾರಿ ಕೂಡ ಬ್ಯೂಟಿಫುಲ್ ಆಗುತ್ತೆ ಮತ್ತು ಸಾರಿ ಪಲ್ಲು ಸೆರ್ಗಿಗೆ ಸೆರಗ್ ಪ್ಲೇನ್ ಬಂದಿರ್ತದಲ ಅದಕ್ಕೆಲ್ಲ ಸಣ್ಣ ಸಣ್ಣ ಸ್ಟೋನುನ್ನು ನಾವು ಹಾಕ್ಕೋಬೋದು ಆಮೇಲೆ ಆ ಸ್ಟೋನ್ ಸ್ಟೋನ್ ಹಾಕೋದರಿಂದ ಸಾರಿ ಲುಕ್ಕು ಬರುತ್ತೆ ಇನ್ನೂ ಬ್ಯೂಟಿಫುಲ್ಲಾಗೆ ಕೂಡ ಕಾಣುತ್ತೆ ಆಮೇಲೆ ಅದನ್ನು ಸ್ಟಿಚ್ಚುನ್ನು ಮಾಡ್ಬೋದು ಅಥವಾ ಬೇಡಪ್ಪ ನಮಗೆ ಅಂದ್ರೆ ಗಮ್ಮುನ್ನು ಹಚ್ಚಿ ಮಾಡ್ಬೋದು ಆಮೇಲೆ ಸಿಲ್ವರ್ ಜರಿ ತ್ರೆಡ್ನಿಂದ ಲಾಸ್ಟ್ ಕುಚ್ಚಿಗೆಲ್ಲ ಗೋಲ್ಡನ್ ತ್ರೆಡ್ಡು ಹಾಕಬೇಕು ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಆಮೇಲೆ ಅದು ಬಿಡ್ಸ್ನಿಂದ ನಾವು ಹೇರ್ ಸ್ಟೈಲದ್ದು ಎಲ್ಲ ಬನ್ಸೆಲ್ಲ ಮಾಡ್ಕೋಬೋದು ಆಮೇಲೆ ಬ್ಯಾಂಗಲ್ಸ್ ಕೂಡ ಮಾಡ್ಕೋಬೋದು ಸಿಲ್ಕ್ ತ್ರೆಡ್ನಿಂದ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಓಕೆ ಥ್ಯಾಂಕ್ ಯು